ಹಲೋ ನಮಸ್ಕಾರ ರೀ ನಾವು ಅಡಿಗೆ ಮಾಡುತ್ತೇವೆ ಅಡಿಗೆ ಮಾಡೋದು ಏನು ಟೈಮ ಇದು ಮಾಡ್ತೇವೆ ಅದು ಹೇಳಾಕತ್ತೀವಿ ರೀ ನಾವು ಅಡಿಗಿ ಮಾಡೋದು ಮುಂಜಾನೆ ಆರು ಗಂಟೆಗೆ ಏಳ್ತಿವಿ ರೀ ನಾವು ಎದ್ದ ಅಂಗಳ ಬಾಗ್ಲ ಎಲ್ಲ ಕಸ ಹೊಡ್ದು ಒಲೆ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಮತ್ತು ನೀರು ಕಾಸ್ಕೊಂದು ಮಾರೆ ಗೀರೆ ಎಲ್ಲಾ ತೊಳ್ಕೊಂಡು ಅಮ್ಯಾಗ ಅಡಿಗೆ ಮಾಡಾಕೆ ನಿಲ್ತೇವೆ ರೀ ಚಾ ಮಾಡ್ತಿವೆ ರೀ ಚಾ ಮಾಡಿ ಆದ್ಮ್ಯಾಗ ಮತ್ತು ನಾಷ್ಟಕ್ಕೆ ಏನಾರ ರೆಡಿ ಮಾಡ್ಬೇಕು ಅಂದರೂ ಅವಲಕ್ಕಿ ಅರ ಆಗಲಿ ಉಪ್ಪಿಟ್ಟು ಆಗಲಿ ಏನಾರ ಒಟ್ಟು ಹಿಂಗೆ ನಾಷ್ಟಕ ಮನೆ ಒಳಗ ಏನು ಹೇಳ್ತಾರೆ ಅದನ್ನ ಅಷ್ಟೆ ಮಾಡ್ತಿವಿ ರೀ ಆಮ್ಯಾಗ ನಮಗ ಇದು ಪಲಾವು ಅದು ನನಗೆ ಫಷ್ಟ ಪಲಾವು ಮಾಡಕ್ಕೆ ಬರ್ತಾ ಇರಲಿಲ್ಲ ನಾನು ಪಲಾವು ಮಾಡೋದು ಕಲ್ಸಿದ್ದು ನಮ್ಮ ಅಕ್ಕ ಅವರು ಪಲಾವು ಮಾಡಾದೂ ಬರಂಗಿಲ್ಲ ನಂಗೆ ಒಲ್ಲೆ ಒಲ್ಲೆ ಅಂತಿದ್ದೆ ಭಯ ಆಗ್ತಿತ್ತು ಎಲ್ಲಿ ಅದು ಕೆಟ್ಬುಡ್ತೈತಿ ಅಂತ ಹೇಳಿ ಮತ್ತೆ ಪಲಾವು ಮಾಡೋದು ಕಲ್ತೆ ರೀ ಮತ್ತೆ ಆಮ್ಯಾಗ ಮಾಡಿದ್ದೆ ಟ್ರೈ ಮಾಡಿದ್ದೆ ರೀ ಚಲೋನ ಆಗತ್ತೆ ಎಲ್ಲಾರು ನೋಡು ಮಾಡಾಕೆ ಬರ್ತೈತಿ ಮಾಡಾಕೆ ಬರುದಿಲ್ಲ ಅಂತೇಳಿ ಮಾಡುದಿಲ್ಲ ಅಂತೇಳಿ ಇದು ಮಾಡಕೆ ಹತ್ರು ಎಲ್ಲಾರು ಖುಷಿ ಆದರು ರೀ ಪಲಾವು ಮಾಡಿದ್ದು ಮತ್ತು ನಾನು ಮತ್ತು ನಾಷ್ಟ ಅದು ಎಲ್ಲ ಮಾಡ್ತಿವಿ ರೀ ಮಾಡಿದ ಮ್ಯಾಗ ರೊಟ್ಟಿ ಪಲ್ಯೆ ಸಾರು ಹಿಂಗ ಎರಡು ಥರ ಪಲ್ಯ ಮಾಡೋದು ರೊಟ್ಟಿ ಅನ್ನ ಸಾರು ಇದು ಮಾಡ್ತಿವಿ ರೀ ಬೇರೆ ಮತ್ತೆ ಮಧ್ಯಾಹ್ನ ಮತ್ತೆ ಏನಾರ ಒಟ್ಟು ಯಾರು ಈಗ ಬಂದ್ರ ಈಗ ನಾವು ಮಾಡಿದ್ದು ಅವ್ರ್ಗ ಇಷ್ಟ ಆಗೋಂಗಿಲ್ಲ ಮತ್ತೆ ಇದು ಮಾಡ್ಕೋಡು ಅದು ಮಾಡ್ಕೋಡು ಅಂದ್ರ ಅದ್ನ ಮಾಡ್ಕೋಡ್ತಿವಿ ರೀ ಅಮ್ಯಾಗ ನಾವು ಈಗ ಅಡ್ಗೆ ಮನೆಲ್ಲಿ ಮುಂಜಾನೆ ಒಂದು ತಾಸು ಅದು ಎರಡು ತಾಸು ಇರ್ತೇವೆ ರೀ ಅಮ್ಯಾಗ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ತಾಸು ಅಡ್ಗೆ ಮನೆಗೆ ಬರ್ತೀವೆ ರೀ ಅಮ್ಯಾಗ ನಾನ ನಾವು ಮತ್ತು ಸಂಜೆ ಮುಂದೆ ಮತ್ತೆ ಏನಾರ ಹಿಂಗೆ ಚಿಕನ್ನು ಅದು ಏನಾರ ತಗೊಂಡು ಬಂದ್ರ ಅದನ್ನ ಮಾಡಾಕಾ ಇದು ಮಾಡ್ತಿವೆ ರೀ ಅದರೂ ನಂಗೆ ಬಿರಿಯಾನಿ ಮಾಡಾಕೆ ಬರ್ತಾ ಇರಲಿಲ್ಲ ಹೆಂಗ್ ಮಾಡಬೇಕೂ ಇದು ಹೆಂಗ್ ಅಂತೇಳಿ ಭಾಳ್ ಇದರ್ಲಿಂದ ನನ್ಗ ಮದುವೆ ಆಗಿ ಫಸ್ಟ್ ಸಲೀ ಅವ್ರ ಗಂಡನ ಮನೆಗೆ ಹೋದಾಗ ಅವ್ರ ಇದುನ್ನ ಮಾಡಬೇಕು ಅಂತೇಳಿದ್ದು ರೀ ಹೆಂಗ ಮಾಡ್ಬೇಕು ನನ್ಗ ಬರ್ತಾನೆ ಇರಲಿಲ್ಲ ಮತ್ತೆ ಅವ್ರ್ಗ ಹೆಂಗೆ ಹೇಳಬೇಕು ನನ್ಗ ಬರೊಂಗಿಲ್ಲ ಅಂತೇಳಿ ಅಂತೇಳಿ ನಾನು ಇದನ್ನ ಮಾಡ್ತಿದ್ದೆ ರೀ ಆದರು ನಮ್ಮ ನಾದ್ನೀ ಅದು ನಮ್ಮ ಮನಿಯರ ತಂಗಿ ಅವ್ರ ರೀ ಹೇಳಿದರು ಎಲ್ಲಾ ನಾನು ಹೇಳ್ತೀನಿ ನೀವು ಹಂಗ ಮಾಡ್ತಾ ಹೋಗಿ ರೀ ಯಾಕೆ ಬರಂಗಿಲ್ಲ ಅಂದ್ರ ಅಲ್ಲ ಕೆಟ್ಟು ಹೋತ್ ಅಂದ್ರ ನೀವು ಹೆಂಗ್ ಮಾಡಿರೀ ಅನ್ಬಾರದು ಅಂತಂದ್ರ ಅವ್ರ ಹೇಳಿದ್ರು ರೀ ಏನು ಆಗಂಗಿಲ್ಲ ನಾ ಹೇದಂಗ್ ಮಾಡು ಕರೆಕ್ಟ್ ಆಗ್ತೈತಿ ಅಂತೇಳಿದ್ದು ರೀ ಮಾಡಿದೆ ಪರ ಎಲ್ಲಾ ರೆಡಿ ಮಾಡ್ಕೊಂದೆರ್ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಂಡು ಮಾಡಾಕೆ ನಿಂತೆ ಮಾಡಿದೆ ರೀ ಚಲೋ ಅತು ಎಲ್ಲಾರಿಗೆ ಬ್ ಇಷ್ಟ ಆಗಿತ್ತು ರೀ ಮತ್ತು ಇದನ್ನ ತಗೊಂಡು ಮತ್ತೆ ಈ ಮನೆಯಾಗೆ ಕುಂತೂ ಊಟ ಮಾಡಾಕೆ ಬ್ಯಾಸರ ಆಗ್ತೈತಿ ಅಂದರೆ ಪಾರ್ಕಿಗೆ ಅಲ್ಲಿ ಈಗ ಹುಬ್ಬಳ್ಳಿ ಅಲ್ಲಿ ಮಟ ಐತೆ ರೀ ಸಿದ್ದಾರುನ್ ಮಠ ಅಲ್ಲಿ ಹೋಗಿ ಬುತ್ತಿ ಕಟಕೊಂಡು ಹೋಗಿ ಊಟ ಮಾಡಿ ಬರೋದು ಅಮ್ಯಾಗ ದರ್ಗಾ ಅದೂ ಇರ್ತಾವೆ ಅಲ್ಲಿ ರೀ ಅಲ್ಲಿ ಹೋಗಿ ಬುತ್ತಿ ಕಟ್ಕೊಂಡು ಹೋಗಿ ಊಟ ಮಾಡಿ ಬರೋದು ಅಮ್ಯಾಕ ಪಾರಕ್ ಇರ್ತಾವು ಇದು ಅಲ್ಲಿ ಹೋಗಿ ಊಟ ಮಾಡಿ ಬರ್ತೀವಿ ರೀ ಆಮ್ಯಾಗ ನಮ್ಗು ಏನು ತಿನ್ನಬೇಕು ರುಚಿ ರುಚಿ ಅಂದ ಏನು ತಿನ್ನಬೇಕು ಸಂಡಿಗೆ ಹಪ್ಪಳ ಅಮ್ಯಾಗ ಸ್ವೀಟ್ ಮಾಡ್ಬೇಕು ಅಂದ್ರ ಹೋಗಿ ಹೆಂಗೆ ಮಾಡ್ತರೆ ಅಲ್ರಿ ಮಾಡಿ ಊಟ ಮಾಡ್ತಿವಿ ರೀ ನಾವು ಮತ್ತು ಅಡಿಗೆ ಮಾಡೋದ್ರಾಗ ನನಗೆ ಬದನೇ ಕಾಯಿ ಪಲ್ಯೆ ಬದನೇ ಕಾಯಿ ಬದನೇ ಕಾಯಿ ಪಲ್ಯ ಬದನೇ ಕಾಯಿ ಗೊಜ್ಜು ಬದನೇ ಕಾಯಿ ಪತ್ತ ಹಂಗ್ ಮಾಡೋದೂ ಇಷ್ಟ ರೀ ನಮ್ಗ ಭಾಳ ಮತ್ತು ಅಡ್ಗೆ ಮಾಡೋದರಲ್ಲಿ ಅಡ್ಗೆ ಮಾಡೋದರಲ್ಲಿ ಒಂದು ತಾಸು ಎರಡು ತಾಸು ಆಗ್ತೈತೆ ರೀ ಅಡಿಗೆ ಮಾಡೋದು ಅಡಿಗೆ ಆದ ತಕ್ಷಣ ಮತ್ತೆ ಮತ್ತು ಈಗ ಎಲ್ಯಾರ ಹೋಗಬೇಕು ಅಡಿಗೆ ಮಾಡಿ ಥರ ಥರ ಅಡ್ಗೆ ಮಾಡ್ಕೊಂದು ಕಟ್ಕೊಂದು ಹೋಗಬೇಕು ಅಮ್ಯಾಗ ಈ ಇವರೆಲ್ಲ ಏನು ಮಾಡ್ತರೆ ಅವ್ರು ಏನು ಮಾಡ್ಕೊಂಡು ಬರ್ತರ ನಾ ಏನು ಮಾಡ್ಕೊಂಡು ಬರ್ತೀನಿ ಅನ್ನೋವಾಗ ಎಲ್ಲಾರು ಕೂಡಿ ಮಾತಾಡ್ಕೊಂತೀವಿ ರೀ ನಾವು ನೀವು ಇದನ್ನ ಇದನ್ನ ಮಾಡ್ಕೊ ರೀ ನಾವು ಇದನ್ನ ಮಾಡ್ಕೊಂತೀವಿ ಅಂತೇಳಿ ನಾವು ರೋ ಸ್ವೀಟ್ ಮಾಡ್ಬೇಕು ಅಂದ್ರ ಸ್ವೀಟ್ ಸ್ವೀಟು ಅಂದರೆ ಗ್ಲೊ ಇದು ಗುಲಾಬ್ಜಾಮುನ್ ಮಾಡ್ಬೇಕು ಅಂದ್ರ ಗುಲಾಬ್ಜಾಮುನ್ ಮಾಡೋದು ರೊಟ್ಟಿ ಮಾಡೋದು ಅಮ್ಯಾಗ ಅವರು ಪಲ್ಯ ಉಳ್ಳಿ ಕಾಳು ಪಲ್ಯೆ ಮಡ್ಕಿ ಕಾಳು ಪಳ್ಳೆ ಒಟಾನ್ ಕಾಳು ಪಲ್ಯ ಹಿಂಗೆ ಮಾಡ್ತಿವೆ ರೀ ಹಿಂಗ್ ಮಾಡಿ ಮತ್ತು ಎಲ್ಲ ಮಾಡ್ಕೊಂಡು ಸ್ವೀಟ್ ಮಾಡ್ಕೊಂಡು ಉಪ್ಪಿನಕಾಯಿ ಚಟ್ನಿ ಅಮ್ಯಾಗ ಮಾವಿನ ಕಾಯಿ ಉಪ್ಪುನ ಕಾಯಿ ಅಮ್ಯಾಗ ಹುಣ್ಚಿ ಕಾಯಿ ಉಪ್ಪುನ ಕಾಯಿ ಇಂಥವೆಲ್ಲ ಮಾಡ್ತಿವೆ ರೀ ನಾವು ಇಂಥದ್ದೆಲ್ಲ ಮಾಡ್ಕೊಂತಿದ್ವಿ ಆದ್ರ ನಾವು ಸಣ್ಣೋರು ಇದ್ದಾಗ ಉಪ್ಪುನ ಕಾಯಿ ಹುಣ್ಚಿ ಕಾಯಿ ಉಪ್ಪುನ ಕಾಯಿ ಅದು ಅಂತಂದರೆ ಭಾಳ ಖುಷಿ ರೀ ನಮ್ಗ ತಿನ್ನೋದು ಈಗ ಅದು ಹಂಗೆ ಖುಷಿ ಐತೆ ರೀ ನಮ್ಗ ಮತ್ತು ಚಪಾತಿ ಮಾಡ್ತಿವ್ ರೀ ನಾವು ಪರೋಟ ಪರೋಟ ಮಾಡ್ತಿವೆ ರೀ ಮನೆಯಾಗ ಮಾಡ್ತಾರ ಅದ್ರ ನಮ್ಮ ಮನಿಯವರು ಅಡಿಗೆ ಕೆಲಸನೂ ಮಾಡ್ತಾರೆ ರೀ ಮದುವೆ ಅಡ್ಗಿ ಮಾಡಾಕೆ ಹೋಗ್ತಾರೆ ನಮ್ಮ ಮನೆಯವರು ಮನೆ ಅಡ್ಗಿ ಮಾಡಾಕೆ ಹೋಗ್ತಾರೆ ಹಿಂಗೆ ಮಾಡ್ಬೇಕು ಅಂತೆ ಕಲಸ್ತಾರೆ ರೀ ಪರೋಟ ಸುತ್ತಿ ಸುರುಳಿ ಸುತ್ತಿ ಸುತ್ತಿ ಸುತ್ತಿ ಹಿಂಗ ಕೈಲಿಂದ ಇದು ಮಾಡಿ ಇದು ಮಾಡ್ಬೇಕು ಅಲ್ಲ ರೀ ಹಾಂ ಹಂಗ್ ಇದು ಮಾಡಿ ಹಿಂಗ್ ಪರೋಟ ಮಾಡದು ನಮ್ಮ ಮನಿಯವರು ಕೊಚ್ಯಾರ ರೀ ಪರೋಟ ಮಾಡ್ತಿವಿ ನಾವು ಆಮ್ಯಾಗ ಮತ್ತು ಟಮಾಟಿ ಚಟ್ನಿ ಮಾಡ್ತಿವಿ ರೀ ಟಮಾಟಿ ಚಟ್ನಿ ಆದ್ರ ನನಗೆ ನನಗೆ ಅಂದ್ರ ನನಗೆ ಅಡುಗೇನೆ ಮಾಡಾಕೆ ಬರ್ತಾ ಇರಲಿಲ್ಲ ಆದರು ನಾನು ಕಲ್ಸಿದ್ರ ರೀ ನಮ್ಮ ಮನಿಯವರು ನಮ್ಮ ಮನಿಯವರು ಅಂದರೆ ನಮ್ಮ ಗಂಡನ ಮನಿಯವರು ವೈನಿ ನಮ್ಮ ನಾದ್ನಿ ನಮ್ಮ ಅತ್ತಿ ಎಲ್ಲಾರು ಸಹಕಾರ ಮಾಡಿದ್ರ ರೀ ಇದೆಲ್ಲ ಮಾಡೋದಕ್ಕೆ ಮಾನ್ ಕಾಯ್ ಇಷ್ಟು ಅಡ್ಗಿ ಮಾಡೋದು ಕಲಿಯಬೇಕು ಯಾಕೆ ನಿಮ್ಮ ಮನೆ ನಿಮ್ಮ ಮನೆ ತಾಯಿಯವ್ರ ಏನು ಕಲ್ಸಿಲ್ಲವಾ ಮಾಡಿಲ್ಲವಾ ಅಂತೇಳಿ ಆದರೂನು ಹೇಳ್ಕೊಟ್ಟರು ನಾನು ಮಾಡಿದೆ ಕಲ್ತಿನಿ ಈಗ ಅಡ್ಗೆನ ಚೆನ್ನಾಗಿ ಮಾಡಿ ಚಲೋತ್ನಾಗ ಅಡ್ಗಿ ಮಾಡೋದು ಕಲ್ತಿನಿ ರೀ ನಾನು ಮತ್ತು ಅಮ್ಯಾಗ ನಾನು ಇಲ್ಲಿ ಭಾಳ ಹುಬ್ಬಳ್ಳಿ ಹುಬ್ಳಿಯಾಗ ಇದೇವಿ ರೀ ನಾವು ನಾವು ಹಳ್ಳಿಯಾಗ ಇರೋದು ಭಾಳ ಇಷ್ಟ ಪಡ್ತೀವಿ ಕರ್ನಾಟಕ ಕನ್ನಡ ಮಾತಾಡೋದು ಭಾಳ್ ಇಷ್ಟ ಪಡ್ತಿವಿ ರೀ ಅಮ್ಯಾಗ ಹಳ್ಳಿ ವಾತಾವರಣ ಅಂದ್ರ ನಮ್ಗ ಭಾಳ್ ಇಷ್ಟ ಹಳ್ಳಿ ಕಡೆ ಇದು ಚಕ್ಡಿ ಗಲ್ಯಾಗ ಹತ್ತಿ ಹೋಗ್ತಾರೆ ಅಲ್ಲ ರೀ ಹಂಗ್ ಬುತ್ತಿ ಕಟ್ಕೊಂಡು ಸೀರೆ ಉಟ್ಕೊಂಡು ಹಂಗ್ ಚಕ್ಡಿ ಗಲ್ಯಾಗ ಹೋಗಾದು ರೀ ಏನು ಅಮ್ಯಾಗ ಅಲ್ಲಿ ಹೊಲ್ದಾಗ ಅಡ್ಯಾಡೋದು ಹೊಲ್ದಾಗ ಕೂತು ಊಟ ಮಾಡೋದು ಅಮ್ಯಾಗ ಜೋಕಾಲಿ ಆಡೋದು ಅಮ್ಯಾಗ ಕೈ ಇದು ಖೋ ಖೋ ಆಡೋದು ಶಾಲ್ಯಾಗ ನಾಲ್ಕನೇ ಕ್ಲಾಸ್ ಅಷ್ಟೇ ಕಲ್ತಿನಿ ರೀ ನಾನು ನಾಲ್ಕನೇ ತಾ ಕಲ್ತಿನಿ ಖೋ ಖೋ ಆಡೋದು ಅಮ್ಯಾಗ ಕೋಮ್ ಕುಂಟೆ ಬಿಲ್ಲೆ ಅಂತಾರಲ್ಲ ರೀ ಹಂಗ್ ಕುಂಟೆ ಬಿಲ್ಲೆ ಆಡೋದು ಅಮ್ಯಾಗ ಇದು ಏನಪ್ಪ ತೆಂಗಿನ್ ಮರ ಏರೋದು ಅಮ್ಯಾಗ ತೆಂಗಿನ ಕಾಯಿ ಹರ್ಕೊಳೋದು ಅಮ್ಯಾಗ ಅದನ್ನ ಕಿತ್ತು ಅಲ್ಲೆ ಕುಂತ್ಕೊಂದ್ ಹಾಲು ಕುಡಿಯೋದು ಮಾಡ್ತಿದ್ವಿ ರೀ ತೆಂಗಿನ ಕಾಯಿ ಎಳ್ನೀರು ಹಾಲು ಅಮ್ಯಾಗ ಹುಂಚಿ ಗಿಡ್ದಾಗ ಹತೋದು ಹುಂಚಿ ಕಾಯಿ ಹರಿಯೋದು ಹಂಗೇ ಮತ್ತೆ ಹೂವಿನ ಗಿಡ ಇದ್ದರೂ ಹೂವುನ ಹರ್ಕೊಂಡು ಬರೋದು ಅಮ್ಯಾಗ ಗದ್ದೆಯಾಗ ನಾವು ನಿಮ್ಗೆ ಇದು ಮಾಡಬೇಕು ನಾವು ಆಟ ಆಡ್ಬೇಕು ನಾವು ನಾಲ್ಕು ಮಂದಿ ಹಿಂಗ ಇರ್ತಾರ ಹಿಂಗ ಇರ್ಬೇಕು ಅನ್ನೋದು ಭಾಳ ಆಸೆ ರೀ ನನ್ಗ ನಾನಾ ಮಾಡ್ತಿದ್ದೆ ಆದರೂ ಕೆಲವು ಆವಕಾಶ ಸಿಕ್ಕಿಲ್ಲ ನಮ್ಗ ಮಾಡಕ್ಕೆ ಆದ್ರ ಕೆಲವು ಸಿಕ್ಕಾವು ಆದರೆ ಮಾಡಿನಿ ರೀ ನಾನು ಒಳ್ಳೆಯದು ಆಗೈತಿ ನನಗೂ ನಾನು ಎಲ್ಲ ಕಲ್ತೀನಿ ಬರ್ತೈತೆ ರೀ ಮಾಡಾಕ ಮತ್ತು ಅಮ್ಯಾಗ ಹೊಲಕ್ಕೆ ಹೋಗೋದು ಅಮ್ಯಾಗ ಹೊಲ್ದಾಗ ಕಳಿ ತೆಗಿಯೋದು ಮೆನ್ಸಿನ ಕಾಯಿ ಹರಿತಾರೆ ಅಲ್ಲಾ ರೀ ಮೆನ್ಸಿನ ಗಿಡ ಹಚಿರ್ತಾರೆ ಕೆ ಮೆನ್ಸಿನ ಕಾಯಿ ಇರ್ತಾವು ರೀ ಕೆಂಪನ್ನು ಮೆನ್ಸಿನ ಕಾಯಿ ಹರಿಯೋದು ಅಮ್ಯಾಗ ಶೇಂಗ ಕೀಳೋದು ಅಮ್ಯಾಗ ಶೇಂಗ ಹರ್ಯೋದು ಆಮ್ಯಾಗ ಉಳ್ಳಾಗಡ್ಡಿ ಹೊಲ್ದಾಗ ಉಳ್ಳಾಗಡ್ಡಿ ಕಿತ್ತೋದು ಮತ್ತು ಉಳ್ಳಾಗಡ್ಡಿ ಕುಯೋದು ಅಮ್ಯಾಗ ಅಂಥಾದ್ದು ಫ್ಲವರ್ ಕ್ಯಾಬೇಜು ಇಂಥವು ಸಂಜೆ ಮುಂದ ಹರ್ಕೊಂಬರೋದು ರೀ ಹಿಂಗ್ ಮಾಡ್ತಿದ್ದೆ ನಾನು ಮತ್ತು ನನ್ನ ಎಲ್ಲ ಕಲ್ತೆ ರೀ ನಮ್ಮ ಹೊಲದ ವಾತಾವರಣ ಹಳ್ಳಿ ವಾತಾವರಣ ಕನ್ನಡದ ಮಾತಾಡೋದು ವಾತಾ ಇದು ಕನ್ನಡ ಮಾತಾಡೋರು ಅಂದ್ರ ನಮ್ಗ ಭಾಳ ಇಷ್ಟ